ಹಲೋ ಹೌದು ಡಾಕ್ಟರ್ ಸುಷ್ಮಾ ಅವರು ಮಾತಾಡುದ

ನಾನು ಚೆನ್ನಾಗಿದ್ದೇನೆ ಡಾಕ್ಟ್ರೇ ನನಗೆ ಈಗ ಹೌದು ಹೌದು ನಾನು ಈಗ ಎಲ್ಲ ಮದ್ದೆಲ್ಲ ತಕೊಂಡ ನಂತರ ನಾನು ತುಂಬ ಹುಷಾರಾಗಿದ್ದೇನೆ ನನಗೇನೂ ಅಂಥ ಏನೂ ಸಮಸ್ಯೆ ಏನಿಲ್ಲ ಜ್ವರ ಶೀತ ಎಲ್ಲ ನನ್ನದು ತುಂಬ ಕಡಿಮೆ ಆಗಿದೆ ಇನ್ನು ನಾನೇನು ಅದನ್ನೇ ಅದನ್ನೇ ಮುಂದುವರಿಸಬೇಕಾ ಅಥವಾ ಇಷ್ಟೇ ಸಾಕಾ ನಾನು ಮದ್ದು ತಗೊಂಡದ್ದು ಓಕೆ ಡಾಕ್ಟರ್ ನಾನು ಇನ್ನು ನಾನು ಹೇಗೆ ನಾನು ಜಾಗ್ರತೆಯಲ್ಲಿ ಇರಬೇಕು ಅಂದರೆ ಯಾವ ಥರ ಆಹಾರ ಎಲ್ಲ ತಕೊಳ್ಬೇಕು ಓಕೆ ನಾನು ಮನೆ ಮದ್ದು ಏನಾದರೂ ತಕೊಳ್ಬೇಕಾ ಅಥವಾ ನೀವು ಕೊಟ್ಟ ಔಷಧವೆ ಸಾಕಾ ಓ ಹೌದಾ ಹಾಗಾದ್ರೆ ಮತ್ತೆ ಏನಾದರೂ ನಾನು ಬೇರೆ ಏನಾದರೂ ವಿಷಯದಲ್ಲಿ ಜಾಗ್ರತೆವಹಿಸಬೇಕಾ ಅಥವಾ ಇಷ್ಟೇ ಏನಾದರೂ ಸಾಕಾ ಹಾಂ ಆಯಿತು ಆಯಿತು ಮತ್ತೆ ಏನಾದರೂ ಆಯಿತು ಆಯಿತು ಡಾಕ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಬೈ